ಪಕ್ಷಿಗಳು ನಮ್ಮ ಮನೆಯ ಹಿತ್ತಲಿಗೆ ಬರಲು ಏನೇನು ಮಾಡ್ಬೋದು ಎಂದರೆ ಅದಕ್ಕೆ ನೀರು ಮತ್ತು ಅದಕ್ಕೆ ಆಹಾರ ಅಂದರೆ ಹಕ್ಕಿ ಮತ್ತೆ ಹಣ್ಣುಗಳು ಜೋಳಗಳು ಅದನ್ನು ಹಾಕಬೇಕು ಮತ್ತೆ ಪಕ್ಷಿಗಳ ಹತ್ತಿರ ಅದರ ಭಾಷೆಯನ್ನು ಕಲಿತರೆ ಅದನ್ನು ಮಾತನಾಡಿಸುವುದು ಮತ್ತೆ ಅದನ್ನು ಅರ್ಥ ಮಾಡಿಕೊಳ್ಳಲು ತುಂಬ ಸುಲಭವಾಗುತ್ತದೆ ಮತ್ತು ಅದಕ್ಕೆ ಬೇಕಾದ ಮರ ಗಿಡಗಳು ಪರಿಸರವನ್ನು ಸ್ವಚ್ಛತೆಯಾಗಿ ಇಟ್ಕೋಬೇಕು ಮತ್ತೆ ಅದು ಗೂಡು ಕಟ್ಟಲು ಸಹಾಯ ಮಾಡಬಹುದು ಮತ್ತೆ ನಾನು ಪಕ್ಷಿಗಳಿಗೆ ಕಾಳುಗಳು ಮತ್ತು ನೀರನ್ನು ನಮ್ಮ ಮನೆಯ ಮೋಲ್ಡ ಮೇಲೆ ಇಡುತ್ತೇನೆ